ಅಂದರೆ ನಾನು ಈ ಥರ ಒಂದು ಗುರಿನ ಸಾಧಿಸ್ಬೇಕು ಈ ಥರ ಅದೇನೋ ಮಾಡಬೇಕು ಅಂತ ಅದನ್ನು ಬರವಣ್ಗೆ ರೂಪದಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ನಾನು ಗುರಿ ಮುಟ್ಟಿದಾಗ ಅದು ಗುರಿ ಮುಟ್ಟಬೇಕು ಅಂತ ಆ ಥರನೇ ನಾನು ಪಾಲಿಸ್ತಾ ಇದ್ದೀನಿ ಎಷ್ಟು ಶಿಸ್ತಲ್ಲಿ ಪಾಲಿಸ್ಬೇಕೋ ಅಷ್ಟು ಶಿಸ್ತಲ್ಲಿ ನಾನು ಪಾಲಿಸ್ತೇನೆ ಇದುವರೆಗೂ ಪಾಲಿಸ್ತಾನೇ ಇದ್ದೀನಿ ಅದನ್ನ ಯಾರು ಏನೇ ಅಂದರೂ ತಲೆಕೆಡ್ಸ್ಕೊಂಡಂಗೆ ನಾನು ನನ್ನ ದಾರಿಯಲ್ಲಿ ಹೋಗಿ ಆ ಗುರಿನ ಮುಟ್ತೀನಿ